ಅಲೋ ಹಾಂ ನಮಸ್ಕಾರ ಮೇಡಮ್ ಹೇಳಿ ಸಂತೋಷ ಹ್ಞೂ ಹೇಳಿ ರಿ ಇಲ್ಲಿ ಹಿಸ್ಟೋರಿಕಲ್ ಪ್ಲೇಸೇ ಬೇಕಾದಷ್ಟು ಅದಾವೆ ರೀ ಇಲ್ಲಿ ನೋಡುವಂಥ ಸ್ಥಳಗಳು ಭಾಳಷ್ಟು ಅದಾವೆ ಇಲ್ಲಿ ಓ ಮಳೆಮಲ್ಲೇಶ್ವರ ಐತಿ ಇಲ್ಲಿ ಒಳ್ಳೆಯ ಫೇಮಸ್ ಮಠ ಐತಿ ಇಲ್ಲಿ ಗವಿಸಿದ್ಧೇಶ್ವರ ಮಠ ಅಂತೇಳಿ ಇಲ್ಲೇ ಮತ್ತು ಇಲ್ಲೇ ಹತ್ತಿರ ಅಂಜನಾದ್ರಿ ಬೆಟ್ಟ ಈ ಕಡೆ ಆನೆಗುಂದಿ ಏನು ರೀ ಅವು ಎಲ್ಲ ನೋಡುವಂಥ ಪ್ಲೇಸ್ ಅದಾವೆ ರೀ ಒಂದು ಅದನ್ನು ಒಂದು ದಿವ್ಸಕ್ಕಂತೂ ನೋಡೋಕ್ಕಾಗಲ್ಲ ಬೇರೆ ಬೇರೆ ಇನ್ನೂ ಬೇಕಾದಷ್ಟು ನೋಡುವಂಥ ಜಾಗ ಕೂಡ ಅದಾವೆ ಏನು ರೀ ಇಲ್ಲಿ ನೀವು ನೊ ಈಗ ಎಷ್ಟು ಜನ ಬರ್ತಾ ಇದ್ದಾರೆ ಹ್ಞೂ ರೀ ಹಾಂ ಹಾಂ ಇಲ್ಲಿ ಆನೆಗುಂದಿ ಕಿಷ್ಕಿಂಧೆ ಓ ಈ ಆಂಜನೇಯನ ಜನ್ಮಸ್ಥಳ ಐತೆ ರೀ ಇಲ್ಲಿ ಅಂಜನಾದ್ರಿ ಬೆಟ್ಟ ಅಲ್ಲಿ ನೋಡುವಂಥ ಜಾಗ ಐತಿ ಅಂದರೆ ಆಂಜನೇಯ ಇಲ್ಲಿ ಹುಟ್ಟಿದ ಅಂತ ಒಂದು ವ ಪ್ರೇಕ್ಷಣೀಯ ಸ್ಥಳ ಐತೆ ರೀ ಅಂದರೆ ಹಳೇದ್ ಹಿಸ್ಟೋರಿಕಲ್ ಪ್ಲೇಸ ಅದರ ಜೊತೆಗೆ ಮತ್ತು ಮುಂದೆ ಅಲ್ಲಿ ಒ ಆನೆಗುಂದಿಗೆ ಹೋದ್ರೆ ಅಲ್ಲೆಲ್ಲ ಲಕ್ಷ್ಮೀನರ್ಸಿಂಹ ದೇವಸ್ಥಾನ ಐತಿ ಲಕ್ಷ್ಮೀದೇವಿ ಗುಡಿ ದುರ್ಗಾದೇವಿ ಗುಡಿ ಐತಿ ಅವನ್ನೆಲ್ಲ ನೋಡ್ಬೋದು ಅವು ಇಲ್ಲಿ ಮತ್ತು ಓ ಮಳೆಮಲ್ಲೇಶ್ವರ ಫೇಮಸ್ ಇದು ಐತಿ ಇಲ್ಲಿ ಮತ್ತು ಕುಕನೂರಲ್ಲಿ ಮಹಾಮಾಯಾ ದೇವಸ್ಥಾನ ಐತಿ ರೀ ಇಲ್ಲಿ ಅಲ್ಲೆಂತ ನೋಡ್ಬೋದು ಅದೆಲ್ಲ ಹಳೆ ಕಾಲದ ವ ಇದು ಬವ್ ಹಳೆಯ ಕಾಲದ ಕಟ್ಟಡಗಳು ನೋಡುವಂಥದ್ದು ಐತಿ ಮತ್ತು ಇಲ್ಲಿ ಗವಿಸಿದ್ಧೇಶ್ವರ ಜಾತ್ರೆ ಹತ್ತಿರ ಬಂದು ಕೂಡ ನೋಡ್ಕೊಂಡು ಹೋಗ್ಬೋದು ಗವಿಸಿದ್ಧೇಶ್ವರ ಜಾತ್ರೆ ಅಂದರೆ ಭಾಳ ಫೇಮಸ್ ಇದೆ ಇಲ್ಲಿ ಎಲ್ಲರ್ಗೆ ಏನು ಈ ಇಡೀ ಈ ಏರ್ಯಕ್ಕೆ ಅಂದರೆ ಕರ್ನಾಟಕದಾಗನೇ ಫೇಮಸ್ ಇದೆ ಟೋಟಲ್ ಅಷ್ಟು ನಿಮಗೆ ಗೊತ್ತಿದ್ದರೂ ಇರ್ಬೋದು ಈಗ ಜಾತ್ರೆ ಹತ್ರ ಬಂದೈತಿ ಬಂದು ನೋಡಿಕೊಂಡು ಹೋಗ್ಬೋದು ಏನು ರೀ ನಿಮಗೆ ಏನು ಬೇಕು ಅದನ್ನೆಲ್ಲ ನಿಮಗೆ ವ್ಯವಸ್ಥೆ ಮಾಡ್ತೀವಿ ನಮ್ಮವು ಎಲ್ಲ ವ ನಮ್ಮವೆಲ್ಲ ವೈಕಲ್ಸ್ ಅದಾವೆ ಬೇಕಾದರೆ ಅವ್ರು ಕರ್ಕೊಂಡು ಹೋಗಿ ತೋರ್ಸ್ಕಂಡ್ ಬರ್ತಾರೆ ಏನು ಮತ್ತೇನು ಬೇಕಾಗಿತ್ತು ಏನೇನು ಅನುಕೂಲ ಆಗ್ಬೇಕಾಗಿತ್ತು ಹೇಳಿ ಊಟದ್ದೇನು ವ್ಯವಸ್ಥೆ ಅವು ಎಲ್ಲ ಬೇಕಾರೆ ಅಲ್ಲೆಲ್ಲ ಲಿಂಕಿದೆ ನಮ್ಗೆ ಎಲ್ಲ ಓಟ್ಲಲ್ಲಿ ಇಂಥಲ್ಲೇ ಊಟ ಮಾಡಬೇಕು ಇಲ್ಲೇ ಹೋಗ್ಬೇಕು ಎಲ್ಲ ಅಲ್ಲೆದೆ ನಮ್ಮೋರೆಲ್ಲ ಗೈಡ್ ಮಾಡೋ ಫ್ರೆಂಡ್ಸ್ ಇದಾರೆ ಅವ್ರ ಜೊತೆಗೆ ನಾವೂ ಕೂಡ ಇರ್ತೀವಿ ಬ ನೀವು ಬಂದು ನೋಡ್ಕೊಂಡು ಹೋಗ್ಬೋದು ಆಯ್ತು ರೀ ನೀವು ಏನೇನು ಊಟ ಮಾಡ್ತೀರಿ ಒಂದು ಅಂಥವು ಹೋಟ್ಲಿಗೆ ನಾವು ಅಲ್ಲೇ ಆ ಹೋಟ್ಲಿಗೆ ಆರ್ಡ್ರ್ ಮಾಡಿದರೆ ನೀವು ಊಟ ಮಾಡಕ್ಕೆ ನಾವು ಅನ್ಕೂಲ ಮಾಡಿಕೊಡ್ತೇವೆ ನಿಮಗೆ ಹ್ಞೂ ರೀ ಮತ್ತು ಏನಿದ್ದರೂ ಫೋನ್ ಮಾಡಿರಿ ಯಾವಾಗ ಬರ್ತೀರಿ ಒಂದು ಡೇಟ್ ಹೇಳ್ಬೇಕ ಆ ಡೇಟ್ ಒಳಗೆ ನಾವು ಅಡ್ವಾನ್ಸಾಗಿ ನಾವು ನಿಮ್ಗೆ ಏನೇನು ಬೇಕು ಅದನ್ನೆಲ್ಲ ಫ್ರೀಫೇರ್ ಮಾಡ್ತೇವೆ

ಹಾಂ ಬನ್ರಿ ಬನ್ರಿ ನಾವೆಲ್ಲ ಹೇಳ್ತೇವೆ ಏನು ರೀ ಹಾಂ ಇಲ್ಲಿ ಹಾಂ ಓಕೆ ಮೇಡಮ್ ಏನಿದ್ದರೂ ಓಕ್ ಓಕೆ ಓಕೆ ಮೆನ್ಷನ್ ನಾಟ್ ಓಕೆ ತ್ಯಾಂಕ್ ಯು ವೆಲ್ಕಮ್